ನಾನು ಏನಾದರು ಒಂದು ಗಿಡ ಅಥ್ವ ಮರನ ಬೆಳೆಸಿದ್ರೆ ಅದರಿಂದ ಏನಾದ್ರು ಫಲ ಬಂದ್ರೆ ಅಥ್ವ ಹಣ್ಣನ್ನು ಮರ ಕೂಡ ನಾನು ಹಾಕಿ ಅದರ ಹಣ್ಣು ಬಿಟ್ಟಾಗ ನಂಗೆ ತುಂಬ ಖುಶಿ ಆಗುತ್ತೆ ಅಂದರೆ ಯಾವಾಗಲು ಅದು ನೆನಪಲ್ಲಿ ಇರುತ್ತೆ ನಾನು ಬೆಳೆಸಿದ ಮರ ನಾನು ನೆಟ್ಟಿದ್ದ ಗಿಡ ಅಂತ ನನ್ನ ನಾವು ಫ್ಯೂಚರಲ್ಲು ನಮ್ಗೆ ಮಕ್ಳಿಗೆ ಅಥ್ವ ನಮ್ಮ ಗ್ರ್ಯಾಂಡ್ ಸನ್ಸ್ಗೆ ಅತ್ವಾ ಡಾಟರ್ಸ್ಗೆ ಕೂಡ ನಾವು ಅದನ್ನು ಹೇಳ್ತೀವಿ ಇದು ನಾನು ಹಾಕಿದ ಮರ ನಾನು ನೆಟ್ಟಿದ ಮರ ನಾನು ಬೆಳೆಸಿದ್ದು ಅಂತ ಹೇಳ್ತೀವಿ ನಮಗೆ ತುಂಬ ಖುಶಿ ಆಗುತ್ತೆ ನಾವು ಏನಾದ್ರು ಒಂದು ಗಿಡ ನೆಟ್ಟಾಗ ನಾವು ತುಂಬ ಕಾಳಜಿ ತೊಗೊಂಡು ಗಿಡನ ಬೆಳೆಸ್ತೀವಿ ಅದಕ್ಕೆ ಬೇಕಾಗಿರುವ ಗೊಬ್ರ ಮಣ್ಣು ಮತ್ತು ಟೈಮ್ ಕಮಿಂಗ್ ನೀರು ಎಲ್ಲ ಕೂಡ ನಾನು ತುಂಬ ಚೆನ್ನಾಗಿ ಹಾಕ್ತೀವಿ ಬೇರೆ ಗಿಡಗಳನ್ನ ನಾವು ನೋಡೋಕ್ಕೂ ಕೂಡ ಹೋಗೊಲ್ಲ ಆದರೆ ನಾವು ನೆಟ್ಟಿರುವ ಗಿಡ ಅಂತ ಬಂದಾಗ ನಾವು ಅದ್ಕೆ ಕಾಳಜಿ ಜಾಸ್ತಿ ಮಾಡ್ತೀವಿ ನಮ್ಮ ಗಿಡ ಚೆನ್ನಾಗಿ ಬೆಳಿಬೇಕು ನಮ್ಮ ನಾವು ನೆಟ್ಟಿದು ನಮ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತಲ್ಲ ಅದರಿಂದ ನಾವು ನೆಡೋ ಗಿಡಕ್ಕೆ ನಾವು ಜಾಸ್ತಿ ನೀರು ಹಾಕೋದು ಗೊಬ್ರ ಹಾಕೋದು ಮಣ್ಣು ಹಾಕೋದು ಅದ್ಕೆ ಏನೆಲ್ಲ ಬೇಕು ಅದನೆಲ್ಲ ಎಲ್ಲ ರೀತಿಯಲ್ಲು ನಾವು ಮಾಡೋಕ್ಕೆ ರೆಡಿ ಇರ್ತೀವಿ ಅದು ಹಣ್ಣು ಆ ಒಯ್ಯೊ ಹಣ್ಣಿನ ಗಿಡ ನೆಟ್ಟಾಗ ಅದೂ ಹಣ್ಣು ಬಿಟ್ಟ ತಕ್ಷಣ ಫಸ್ಟ್ ನಾವೇ ಕಿತ್ಕೊಳ್ತೀನಿ ನಾವು ಟೇಸ್ಟ್ ಮಾಡ್ತೀವಿ ಹೇಗಿರುತ್ತೆ ಹೇಗಿರುತ್ತೆ ಅಂತ ಮತ್ತೆ ಅದು ಜಾಸ್ತಿ ಬೆಳಿತ ಬೆಳಿತ ಮನೆವರಿಗೆ ಕೊಡೋದು ನಾವು ಯಾರಿಗೆ ಕೊಡ್ತೀವಿ ಅವರಿಗೆಲ್ಲ ಹೇಳ್ತಾ ಬರ್ತೀವಿ ನಾವೇ ಹಾಕಿದ್ದು ಗಿಡನ ನಾವು ಬೆಳೆಸಿದ್ದು ನಾವು ನೆಟ್ಟಿದು ಈ ಥರ ನಮ್ಮ ಖುಶಿ ಆಗುತ್ತೆ ಆವಾಗ ನಾವೊಂದು ಗಿಡ ನೆಟ್ಟು ಹಣ್ಣು ಬಿ ಹಣ್ಣು ಬಿಟ್ಟಿದೆ ಹಣ್ಣನ್ನು ಬೇರೆಯವರಿಗೆ ಕೊಡ್ತಿದೀವಿ ಅಂತ ಅಂದಾಗ ನಮ್ಗೆ ಖುಶಿಯಾಗುತ್ತೆ ಹೇಳ್ಕೊಳೋಕ್ಕೆ ಇದನೆಲ್ಲ ನಾವು ಮಾಡಿದ್ದು ಅಂತ ಹಾಗಾಗಿ ನಾನು ಒಂದು ನೆಟ್ಟ ಗಿಟ್ಟ ಗಿಡನ ಅಥ್ವ ಮರನ ಬೆಳೆಸಿದ್ರೆ ನನಗೆ ತುಂಬ ಖುಶಿಯಾಗುತ್ತೆ ನನ್ನಿಂದ ಬೇರವ್ರಿಗೆ ಹಣ್ಣು ಕೊಡ್ತಿದೀನಿ ಅಥ್ವ ಹೂವಿನ ಗಿಡ ಹಾಕಿದರು ಕೂಡ ತುಂಬ ಖುಶಿಯಾಗುತ್ತೆ ನಾನು ಹೂನ ಬೆಳೆಸಿ ಬೇರೆಯವ್ರಿಗೆ ಎಲ್ಲ ಹೂ ಕೊಡ್ತಿದ್ದೀನಿ ಅಥ್ವಾ ನಮ್ಮ ಮನೆ ಸ್ವತಃ ನಮ್ಮ ಮನೆ ಪೂಜೆಗು ಕೂಡ ನನ್ನ ನಾನು ಬೆಳೆಸಿದ್ದು ಹೂನ ಗಿಡದಿಂದ ತೊಗೊಳ್ತಿದ್ದಿನಿ ಇದನ್ನೆಲ್ಲ ನೋಡ್ದಾಗ ನಮ್ಗೆ ತುಂಬ ಖುಶಿಯಾಗುತ್ತೆ